ಹಾಂ ಹೇಳಿ ಯಾವ ತರಕಾರಿ ಸಿಗುತ್ತೆ ಸರು ನಮಗೆ ಬೆಂಡೆಕಾಯಿ ಹೀರೆಕಾಯಿ ಬದನೇಕಾಯಿ ನಮಗೆ ಬದನೇಕಾಯಿ ಬೀನ್ಸು ಈರುಳ್ಳಿ ಆಲೂಗೆಡ್ಡೆ ಹೌದಾ ಸರ್ ಸರ್ ಅದಕ್ಕೆ ಕೆ ಜಿಗೆ ಹೆಂಗ್ ಸರ್ ಅದು ಈರುಳ್ಳಿ ಬೆಂಡೆಕಾಯಿ ಹೀಗೆಲ್ಲ ಹೌದ ಸರ್ ಅದು ಡೆಲಿವರಿ ಎಲ್ಲ ಕೊಡ್ತೀರಾ ಸರ್ ನೀವು ಹೌದಾ ಸರ್ ಸರ್ ನಾವು ಹೇಳ್ತಿವಿ ತಂದ್ಕೊಡ್ತೀರಲ್ಲ ಸರ್ ಸರ್ ತರಕಾರಿ ಅಂದ್ರೆ ಈರುಳ್ಳಿ ಒಂದು ಐದು ಕೆ ಜಿ ಟೊಮೆಟೊ ಒಂದು ಮೂರು ಕೆ ಜಿ ಹೌದಾ ಸರ್ ಡೆಲಿವರಿ ಚಾರ್ಜಸ್ಸು ತಗೋತೀರ ಹೆಂಗ್ ಸರ್ ನೀವು ಹೌದಾ ಸರ್ ಎಲ್ಲ ಸೇರಿ ಹಾಕೋದ ಸರ್ ನೀವು ತರಕಾರಿ ಸರ್ ಬೆಂಡೆಕಾಯಿ ಒಂದು ಅರ್ಧ ಕೆ ಜಿ ಈರ್ ಬೀನ್ಸು ಒಂದು ಅರ್ಧ ಕೆ ಜಿ ಸೌತೆಕಾಯಿ ಮತ್ತೆ ನುಗ್ಗೆಕಾಯಿ ಹಾಂ ಬದನೆಕಾಯಿ ಹಾಕಿ ಅದೊಂದು ಕೆ ಜಿ ಹಾಕಿ ಇದು ಅಡ್ರಸ್ಸೂ ಶಿವಮೊಗ್ಗ ಊರು ಇಲ್ಲಿ ಪಕ್ಕದಲ್ಲಿ ಹಾಂ ಸರಿ ಸರ್ ಇದು ಲೊಕೇಶನ್ ಎಲ್ಲ ಕಳಸ್ತಿನಿ ಸರ್ ನಿಮಗೆ ಸರಿ ಸರಿ